ಹಲೋ ಮೇಡಮ್ ರೈಲ್ವೇದು ಎನ್ಕ್ವೈರೀ ಇದು ಅಲ್ಲಾ ನಾನು ಟೂ ಸಿಕ್ಸ್ ಟೂ ಜೀರೋದಲ್ಲಿ ಮತ್ಯಗಂಧ ಎಕ್ಸ್ಪ್ರೆಸ್ಸಲ್ಲಿ ಎ ಸಿ ಟಿಕೆಟ್ ಬುಕ್ ಮಾಡಿದ್ದೇನೆ ಅದು ಮುಲ್ಕಿ ರೈಲ್ವೆ ಟೇಷನ್ನಿಗೆ ಬರುವ ಟಾಯ್ಮು ರೈಟ್ ಟೈಮಿಗೆ ಬರ್ತದಾ ಮೇಡಮ್ ತ್ರೀ ಟ್ವೆಂಟಿ ಕೊಟ್ಟಿದ್ದಾರೆ ನನಗೆ ಟಾಯ್ಮು ಏನಾದ್ರು ಲೇಟ್ ಉಂಟಾ ಏನಾದ್ರು ಇದ್ದರೆ ಒಂದು ನನ್ಗೆ ಮೆಸೇಜ್ ಕೊಡಿ ಮತ್ತೆ ಬಾಂಬೆಗೆ ಎಷ್ಟು ಗಂಟೆಗೆ ಮುಟ್ತದೆ ಅಂತೇಳಿ ಕೂಡ ನನಗೆ ಒಂದು ಇನ್ಪಾರ್ಮೇಶನ್ ಬೇಕು ಮತ್ತೆ ಇದ್ರಲ್ಲಿ ಟ್ರೈನಲ್ಲಿ ವಾಟರ್ ಪಿಲ್ಲಿಂಗು ಅದೆಲ್ಲ ಎಲ್ಲಿ ಮಾಡ್ತಾರೆ ಯಾವಯಾವ ಜಾಗದಲ್ಲಿ ಅದನ್ನೆಲ್ಲ ತಿಳಿಸ್ಕೊಡಿ ಯಾಕಂದ್ರೆ ನಮಗೆ ಕೆಲವು ಸಲ ಇದಕ್ಕೆ ಸ್ವಲ್ಪ ಕೂತು ಸಾಕಾಗಿ ಹೊರಗೆ ಹೋಗಿ ಸ್ವಲ್ಪ ಇದು ಮಾಡಲಿಕ್ಕೆ ಬೇಕಾಗ್ತದೆ ಟಾಯ್ಮಿಂಗ್ ಅದಕ್ಕಾಗಿ ಏನಿದ್ದರು ನಮ್ಗೊಂದು ಮೆಸೇಜ್ ಕೊಡಿ ಅಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತೆನೆ